ಮೊಬೈಲ್ ಫೋನ್ನ ಯೂಸ್ ಮಾಡೋದರಿಂದ ತುಂಬ ಮಕ್ಕಳಿಗೆ ಏನೇನು ವಿಷ್ಯದ ಬಗ್ಗೆ ಟಾಪಿಕ್ ಬೇಕು ಎಲ್ಲನೂ ಈಝಿಯಾಗ್ ತಿಳ್ಕೊಳ್ಬಹುದು ಮಕ್ಕಳುಗಳು ಆದರೆ ತುಂಬ ಜನ್ರನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಬೋದು ಈಗ ನಾನು ರೀಸೆಂಟಾಗ್ ಒಂದು ಫೋನ್ ಪರ್ಚೇಸ್ ಮಾಡಿದ್ದೀನಿ ಅದ್ರ ಕ್ಯಾಮ್ರಾ ಅದ್ರದ್ದೆಲ್ಲ ತುಂಬ ಚೆನ್ನಾಗಿದೆ ಫೋನ್ ಫೋನ್ ಕಲರೆಲ್ಲ ತುಂಬ ಚೆನ್ನಾಗಿದೆ ಫೋನಿಂದ ತುಂಬ ವರ್ಕ್ ಫ್ರಮ್ ಹೋಮ್ಗಳು ಕೆಲಸ ಎಲ್ಲ ತುಂಬ ಇದೆ ಮನೆಯಲ್ಲೆ ಕೂತ್ಕೊಂಡು ಕೆಲಸ ಮಾಡಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾ ದುಡ್ಡನ್ನ ನಾವು ಗಳಿಸ್ಕೊಳ್ಬೋದು ಫೋನಿಂದ ತುಂಬ ಯೂಸ್ ಇದೆ ನಾವು ಹೆಂಗೆ ಯೂಸ್ ಮಾಡ್ಕೊಂಳ್ತೀವಿ ಅದ್ರ ಮೇಲೆ ಹೋಗುತ್ತೆ ಫೋನಿಂದ ನಾವು ಯಾವ ವಿಷ್ಯದ ಬಗ್ಗೆ ಬೇಕಾದರೂ ಕೂತ್ಕೊಂಡು ಮನೆಯಲ್ಲೆ ಕುತ್ಕೊಂಡು ಎಲ್ಲ ಕಲಿಬಹ್ದು ನಾವು ಹೋಗಿ ಕಲಿಬೇಕು ಅಂತಲೇ ಇಲ್ಲ ಮನೆಯಿಂದಲೇ ಫೋನಿಂದಲೇ ಎಲ್ಲದನ್ನೂ ನೋಡಿ ಕಲಿಬಹುದು ಎಲ್ಲ ವಿಷ್ಯದ ಬಗ್ಗೆ ನಮ್ಮ ಕ್ಲೀಯರಾಗಿ ಹೇಳಿ ಕೊಡ್ತಾರೆ ಫೋನಲ್ಲೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದರೆ ಪ್ರತಿ ಒಂದು ವಿಷಯನು ಮಕ್ಳಿಗೆ ಓದ್ಸೋದಿಂದ ಹಿಡ್ದು ಕೆಲ್ಸ ಮನೆ ನಾವು ಕೂತ್ಕೊಂಡು ಅಮೌಂಟ್ ಹರ್ನ್ ಮಾಡೋ ಕೆಲ್ಸದ ಬಗ್ಗೆಯೂ ಎಲ್ಲನು ಇರುತ್ತೆ ಫೋನಿಂದ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಇದು ಮಾಡ್ಬಹುದು ನಾವು ಫೋನ್ನ ಫೋನಲ್ಲಿ ಕೂತ್ಕೊಂಡು ಮನೆಯಲ್ಲಿ ವರ್ಕ್ ಮಾಡೋದು ವರ್ಕ್ ವರ್ಕ್ ಫ್ರಮ್ ಹೋಮೆಲ್ಲ ಇರುತ್ತೆ ಮಕ್ಳಿಗೂ ಮಿಷಿನ್ ಅಂತೇ ಫ್ಯಾನ್ಸಿ ಡ್ರೆಸ್ಗಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲದಕ್ಕೂ ಫೋನ್ ಮುಖಾಂತರ ಯೂಸ್ ಮಾಡ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ಬಹುದು ಸ್ಕೂಲ್ ಓದೋ ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಒಂದು ಯಾವುದೋ ಒಂದು ಟಾಪಿಕ್ ಬಗ್ಗೆ ಅವರ ಹತ್ರ ಇವರ ಹತ್ರ ಕೇಳೋಂಗಿರಲ್ಲ ಫೋನ್ ಯೂಸ್ ಫೋನೊಂದು ಇದ್ದರೆ ನಾವು ಫೋನಲ್ಲಿ ಕೂತ್ಕೊಂಡು ಎಲ್ಲನೂ ಸರ್ಚ್ ಮಾಡ್ಕೊಂಡು ಮಕ್ಳಿಗೆ ಓದಿಸ್ಬಹುದು ತುಂಬನೆ ತುಂಬ ಯೂಸ್ ಆಗುತ್ತೆ ನಾವು ಫೋನ್ ಯೂಸ್ ಮಾಡೋದರಿಂದ ಪ್ರತಿ ಒಂದು ವಿಷಯನೂ ನಾವು ಈಝಿಯಾಗಿ ಕಲೆಕ್ಟ್ ಮಾಡ್ಕೊಳ್ಬಹುದು ಫೋನಿಲ್ಲ ಅಂದಿದ್ದರೆ ನಾವು ಯಾರು ಗೊತ್ತು ಅವ್ರನ್ನ ಕೇಳ್ಕೊಂಡು ಸ್ವಲ್ಪ ಹೇಳಿ ಕೊಡಿ ಅಂತ ಕೇಳ್ಬಹುದು ಆದರೆ ಫೋನಿದ್ದರೆ ನಾವು ನಾವು ಸರ್ಚ್ ಮಾಡಿಕೊಂಡು ಮಾಡ್ಬಹುದು ತುಂಬ ಅಂದರೆ ತುಂಬನೆ ಯೂಸ್ ಆಗುತ್ತೆ ಹೌದಾ ಮಕ್ಳಿಗಂತು ಈಗ ಜಾಸ್ತಿ ಟೀಚರ್ಸ್ ಒಂದು ವಿಷಯ ಬೇಕು ಅಂದರೆ ಫೋನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ ಒಂದು ಪ್ರಾಜೆಕ್ಟ್ ವರ್ಕ್ ಆಗಲಿ ಒಂದು ಸೈನ್ಸ್ ಎಗ್ಝಿಬಿಷನ್ ಆಗಲಿ ಏನೆ ಒಂದು ವಿಷ್ಯಕ್ಕೆ ಆದರು ಅಷ್ಟೆ ಫೋನಿಂದ ತುಂಬ ಯೂಸ್ ಮಾಡ್ಕೊಂಡು ಮಾಡ್ಬಹುದು